ಇಪ್ಪತ್ತು ಎರಡು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತ್ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತೊಂದು ಮೂವತ್ತು ಎರಡು ಎರಡು ಸಾವಿರದ ಇಪ್ಪತ್ತೆರಡು ಎರಡು ಹತ್ತು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೈದು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ಮೂರು